ನನಗೆ ಅಡಿಗೆ ಮಾಡೋಕ್ ಬರ್ತಿದ್ದೆ ಇಲ್ಲ ಅಮ್ಮನ ನೋಡ್ಕೊಂಡ್ ಕಲಿತೆ ಆಮೇಲೇ ರೊಟ್ಟಿ ಬಡಿಯೋದು ಕಲಿತೆ ಆಮೇಲೆ ಚಿತ್ರನ್ನ ಬರ್ತಾ ಇದ್ದಿಲ್ಲ ಚಿತ್ರನ್ನ ಅತ್ತೆ ಕುಟ್ಟಾಗೆ ಹೇಳಿಸ್ಕೊಂಡು ನೋಡಿದೆ ನೋಡ್ಕೊಂಬಿಟ್ಟು ಆಮೇಲೆ ಕಲಿತೆ ಸಾಮ್ ಇದು ಪಾಯಸ ಮಾಡೋಕ್ ಬರ್ತಾ ಇದ್ದಿಲ್ಲಾ ಅಕ್ಕನ ನೋಡಿ ಕಲಿತ್ಕೊಂಡೆ ಪಾಯಸ ತುಂಬ ಚೆನ್ನಾಗ್ ಆಯಿತು ರೊಟ್ಟಿನೂ ಬಡಿಯೋಕ್ ಬರ್ತಿದ್ದಿದು ಇಲ್ಲಾ ರೊಟ್ಟಿ ಚೆನ್ನಾಗ್ ಆಗಿತ್ತು ಆಮೇಲೆ ಚೆನ್ನಾಗ್ ಬಂತು ಗುಲಾಬ್ ಜಾಮೂನು ಮಾಡೋಕ್ ಬರ್ತಾ ಇದ್ದಿಲ್ಲಾ ಅದನ್ನು ಕಲಿತ್ಕೊಂಡೆ ಅದನ್ನು ಮಾಡೋಕ್ ಬಂತು ನನಗೆ ಹುಣ್ಸೆ ಚಟ್ನಿ ಹಾಕೋಕ್ ಹೋದೆ ಅದು ಕೆಟ್ಟೋಯಿತು ಹಾಕೋಕ್ ಹೋದೆ ಅದು ಚೆನ್ನಾಗ್ ಬರಲಿಲ್ಲ ಚಪಾತಿ ಮಾಡೋಕ್ ಬಂತು ಪೂರಿನೂ ಮಾಡ್ತೀನಿ ಇಡ್ಲಿ ಮಾಡ್ತೀನಿ ದೋಸೆ ಮಾಡ್ತೀನಿ ಆಮೇಲೇ ಅಕ್ಕನ ನೋಡಿ ಪಲಾವು ಪುಳೋಗ್ರೆ ಮತ್ತು ಇಡ್ಲಿದು ಅವೆಲ್ಲ ನೋಡಿ ಕಲಿತ್ಕೊಂಡೆ ಅತ್ತೆನ ನೋಡಿ ಚಿತ್ರಾನ್ನ ಮುದ್ದೆ ಇನ್ನು ಸೊಪ್ಪು ಅವೆಲ್ಲಾ ನೋಡಿ ಕಲಿತ್ಕೊಂಡೆ ಆಮೇಲೆ ಬಿಸ್ಕೆಟ್ ಮಾಡೋದು ಕಲಿತ್ಕೊಂಡೆ ಆಮೇಲೆ ಪಲಾವ್ ಬರ್ತಾ ಇದ್ದಿಲ್ಲಾ ಪಲಾವ್ ನೋಡಿ ಕಲಿತ್ಕೊಂಡಿದ್ದೆ ಮಾಡಿದೆ ಚೆನ್ನಾಗ್ ಐತಿ ಅಂದರು ಮಟನ್ ಸಾರು ಬರ್ತಾ ಇದ್ದಿಲ್ಲಾ ಮಟನ್ನು ಮಾಡ್ತಾ ಇದ್ದೆ ಆಮೇಲೆ ಚಿಕನ್ನು ಮಾಡ್ತಿದ್ದೆ ಚಿಕನ್ನು ಫ್ರೈನು ಚೆನ್ನಾಗ್ ಆಗ್ತಿತ್ತು ಚೆನ್ನಾಗ್ ಆಗೈತೆ ಅಂತಿದ್ರು ಮತ್ತು ಇನ್ನು ಬದನೇಕಾಯಿ ಬರ್ತಾ ಇದ್ದಿಲ್ಲಾ ಬದನೇಕಾಯಿ ಪಲ್ಯ ಮಾಡಿದೆ ಸೊಪ್ಪಿನ ಸಾರು ಬಂತು ಸೊಪ್ಪಿನ ಸಾರು ಮಾಡಿದೆ ಆಮೇಲೆ ಮತ್ತು ಫ್ರೈ ಮಾಡೋಕ್ ಬರ್ತಾ ಇದ್ದಿಲ್ಲ ಅದನ್ನು ಫ್ರೈ ನೋಡ್ಕೊಂಡು ಮಾಡಿದೆ ಮೊಟ್ಟೆ ಫ್ರೈ ಮಾಡ್ತಿದ್ದೆ ಈಗ ಮೊಟ್ಟೆ ಫ್ರೈನು ಮಾಡ್ತೀನಿ ಈಗ ಮ ಕಬಾಬು ಬರ್ತಾ ಇದ್ದಿಲ್ಲ ಕಬಾಬು ನೋಡಿ ಕಲಿತ್ಕೊಂಡೆ ಚೆನ್ನಾಗ್ ಆಗ್ತಿದೆ ಅಂದರು ಮನೆಯಲ್ಲಿ ಚೆನ್ನಾಗ್ ಊಟ ಮಾಡ್ತಾರೆ ತುಂಬ ಚೆನ್ನಾಗ್ ಆಗೈತೆ ಅಂದರು ಮತ್ತು ಬೀಮ್ಸ್ ಪಲ್ಯೆ ಚೋಳೆಕಾಯಿ ಪಲ್ಯೆ ಅವೆಲ್ಲಾ ಮಾಡೋಕ್ ಬರ್ತಾ ಇದ್ದಿಲ್ಲಾ ಅದನ್ನ ನೋಡಿ ಅಕ್ಕನ ನೋಡಿ ಕಲಿತ್ಕೊಂಡೆ ಫೋನಲ್ಲಿ ಒಂದೆರಡು ಮೂರುಸಲ ನೋಡ್ಕೊಂಡು ಕಲಿತ್ಕೊಂಡೆ ಅದು ಚೆನ್ನಾಗ್ ಆಯಿತು ಆಮೇಲೆ ಆಲೂಗಡ್ಡೆ ಪಲ್ಯ ಬರ್ತಾ ಇದ್ದಿಲ್ಲಾ ಮಾಡೋಕ್ ಬರ್ತಾ ಇದ್ದಿಲ್ಲಾ ಅದನ್ನು ನೋಡ್ಕೊಂಡು ಮಾಡಿದೆ ಚೆನ್ನಾಗ್ ಆಯಿತು ಅಂದರು ಮಕ್ಳು ಎಲ್ಲರೂ ಬಿಸ್ಕೆಟು ಮಾಡ್ದೆ ಅಲ್ಲ ಮಾಡ್ರಿ ಅಂತಂದರು ಅದನ್ನು ಮಾಡ್ತಿದ್ದೆ ಚೆನ್ನಾಗು ಬಂತು ಅದು ಸಕ್ಕತ್ ಆಗೈತೆ ಅಂತಂತ ಹೇಳಿತ್ರು ಮಕ್ಕಳು ಮತ್ತು ಗೋಧಿ ಪಾಯಸ ಮಾಡೋಕ್ ಬರ್ತಾ ಇದ್ದಿಲ್ಲ ಪಕ್ಕದ ಮನೆಯಾಗೆ ಕೇಳಿಕೊಂಡೆ ಚೆನ್ನಾಗ್ ಬಂತು ಮಾಡ್ದು ಟೇಸ್ಟ್ ಆಗಿತ್ತು ಆಮೇಲೆ ಒಲೆ ಮೇಲೆ ಮಾಡ್ತಿದ್ದೆ ಪಾಯಸದು ಕುಕ್ಕರಲ್ಲಿ ಮಾಡೋಕ್ ಬರ್ತಾ ಇದ್ದಿಲ್ಲಾ ಚಿಕ್ಕಮ್ಮನ ಕೇಳಿದೆ ಅದು ಒಂದು ಸಲ ತೋರ್ಸಿದ್ರೆ ಅವರು ಆಮೇಲೆ ನಾನು ಮಾಡಿದೆ ಚೆನ್ನಾಗ್ ಬಂತು ಅದರಲ್ಲಿ ಪಲಾವ್ ಮಾಡ್ತಿದ್ದೆ ವೈಟ್ ರೈಸು ಮಾಡ್ತಿದ್ದೆ ಮತ್ತು ಪಾಯ್ ಇದು ಪಾಯ್ಸಕ್ಕೆ ಬೇಳೆ ಕೂಗಿಸ್ಕೊಂತಿದ್ದೆ ಅದರಲ್ಲಿ ಚೆನ್ನಾಗ್ ಆಗ್ತಿತ್ತು ಟೇಸ್ಟ್ ಆಗಿರ್ತಿತ್ತು ಒಲೆ ಮೇಲೆ ಮಾಡ್ರೆ ಇನ್ನು ಟೇಸ್ಟ್ ಬರ್ತಾ ಇತ್ತು ಒಬ್ಬಟ್ಟು ಮಾಡ್ತೀವಿ ಒಬ್ಬಟ್ಟು ಮಾಡೋಕ್ ಬರ್ತಿದ್ದಿಲ್ಲಾ ಒಬ್ಬಟ್ಟು ಬರ್ತಿತ್ತು ಒಬ್ಬಟ್ಟು ಮಾಡ್ತಿದ್ದೆ ತುಂಬ ಚೆನ್ನಾಗ್ ಆಗ್ತಿತ್ತು ಆಮೇಲೆ ಕರ್ಜಿ ಕಾಯಿ ಮಾಡ್ತಿದ್ವಿ ಅದು ಕರ್ಜಿ ಕಾಯಿ ತುಂಬ ಚೆನ್ನಾಗಿತ್ತು ಮತ್ತು ಅಕ್ಕಿ ಹಿಟ್ಟಿಲಿಂದ್ ಮಾ ಗಾರ್ಗಿ ಮಾಡ್ತಾ ಇದ್ವಿ ಕಜ್ಜಾಯ ಮಾಡ್ತಿತ್ತು ಕಜ್ಜಾಯ ನೋಡಿದ್ವಿ ಒಂದು ಸಲ ಬರ್ತಾ ಇದ್ದಿಲ್ಲ ಸ್ವಲ್ಪ ಪಕ್ಕದ ಮನೆಯಲ್ಲಿ ನೋಡಿಕೊಂಡೆ ಅದು ಮಾಡಲೇ ಬೇಕು ಅಂತ ಮಾಡಿದೆ ಚೆನ್ನಾಗ್ ಆಗಿತ್ತು ಮತ್ತು ಆಮೇಲೆ ಇಡ್ಲಿ ಮಾಡೋಕ್ ಬರ್ತಾ ಇದ್ದಿಲ್ಲ ಇಡ್ಲಿ ಕಲಿತ್ಕೊಂಡಿದ್ದೆ ಆಮೇಲೆ ಗಾರ್ಗಿ ಮಾಡ್ತಾ ಇದ್ದೆ ಗಾರ್ಗಿನು ಬಂತು ಬೋಂಡ ಬರ್ತಾ ಇದ್ದಿಲ್ಲ ಬೋಂಡಾ ಮಾಡ್ತಿದ್ದೆ ಅದು ಚೆನ್ನಾಗ್ ಆಗಿತ್ತು ಏನು ಮತ್ತು ಸೊಪ್ಪಿನ ಸಾರು ಬರ್ತಾ ಇದ್ದಿಲ್ಲ ಅಡಿಗೆ ಮಾಡೋಕ್ ಅಷ್ಟೊಂದು ಮಾಡ್ತಾ ಇದ್ದಿಲ್ಲ ಮಾಡಿದೆ ಅವಾಗ ರೊಟ್ಟಿ ಮಾಡೋಕ್ ಬರ್ತಾ ಇದ್ದಿಲ್ಲ ಅವಾಗ ಆಮೇಲೆ ತೀಡೋಕ್ ಬರ್ತಾ ಇದ್ದಿಲ್ಲ ಆಮೇಲೆ ನೋಡಿಕೊಂಡೆ ತೀಡ್ಕೋತ ತೀಡ್ಕೊತ ನನಗೆ ಚೆನ್ನಾಗ್ ಬಂತು ತಡೋದ್ ಅವಾಗ ಫಸ್ಟಿಗೆ ತಿಡೋಕ್ ಹೋದ್ರೆ ಬರ್ತಾ ಇದ್ದಿಲ್ಲಾ ಆಮೇಲೆ